ಯಮಹ ಓ ಎಕ್ಸ್ ಒಂಬತ್ತು ಒಂಬತ್ತು ಒಂದು ಒಂದು ಆಡಿ ಈ ಟಾರ್ನ್ ಜಿ ಟಿ ಫಾರ್ಡ್ ಟೆಂಪೋ ಓಲ್ಕ್ಸ್ವ್ಯಾಗನ್ ಸ್ಪ್ಲೆಂಡರ್ ಹೋಂಡಾ ಟಿ ವಿ ಎಸ್